ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರೋಗ್ಯ ವ್ಯವಸ್ಥೆ ಇತ್ತೀಚೆಗೆ ತುಂಬ ಸುಧಾರಣೆಗೊಂಡಿದೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಕಾಯಿಲೆಗಳಿಗೂ ಚಿಕಿತ್ಸೆಯನ್ನು ನೀಡುವಂಥ ವೈದ್ಯರು ಲಭ್ಯವಿದ್ದು ಜನರ ಅರೋಗ್ಯ ತುಂಬನೇ ಸುಧಾರಣೆಗೊಂಡಿದೆ ಅದೇ ರೀತಿ ಇತ್ತೀಚೆಗೆ ಅಮ್ಮ ಆಂಬುಲೆನ್ಸ್ ಅನ್ನುವ ಸೇವೆಯನ್ನು ಕಾರ್ಯ ರೂಪಕ್ಕೆ ತರ ತಂದಿರುವುದರಿಂದ ಈ ಒಂದು ಸೇವೆ ಜನರಿಗೆ ತುಂಬನೇ ಸಹಾಯಕರವಾಗಿದೆ